ಮಾಡಿದ್ದೀನಿ ಅಂದರೆ ನಾನು ಹೊರ್ಗಡೆ ಹೋದಾಗ ಒಂದು ನೇಚರ್ರು ಅಂದ್ರೆ ನಾನು ಇವಾಗ ಒಂದು ಜಾಗ್ದಲ್ಲಿ ಕೂತ್ಕೊಂಡಿದ್ದೆ ಅಲ್ಲಿನ ನೇಚರ್ ಬಂದ್ಬಿಟ್ಟು ಚೆನ್ನಾಗಿತ್ತು ಅಂತ ಹೇಳ್ಬುಟ್ ಅದನ್ನು ತಲೆಲ್ಲಿ ಇಟ್ಕೊಂಡು ಮನೆಗೆ ಬಂದ್ಬಿಟ್ಟು ಅದನ್ನು ಡ್ರಾಂಗ್ ಮಾಡಿದೆ ಆಮೇಲೆ ಅದ್ರ ಬಗ್ಗೆ ಮನೆಯಲ್ಲಿ ಕೇಳಿ ಮನೆಯಲ್ಲಿ ಪೇಂಯ್ಟಿಂಗ್ ಬಿಡ್ಸಬೇಕಾದ್ರೆ ಕೇಳಿದ್ರು ಅಂದರೆ ಸ್ವಲ್ಪ ಇದ್ದಾಗ್ಲೇ ಕೇಳಿದ್ರು ಏನು ಬರಿತಿದ್ದೀಯ ಏನು ಎತ್ತ ಅಂತ ಹೇಳ್ಬಿಟ್ಟಿ ಅಂದರೆ ನಾನು ನೇಚರನ್ನು ಇಟ್ಕೊಂಡಿದ್ದೀನಿ ಅದನ್ನು ಬರಿತಾ ಇದ್ದೀನಿ ಅಂತ ಹೇಳಿದೆ ಆಮೇಲೆ ಅದೆಲ್ಲ ಫುಲ್ಲ ಫುಲ್ ಫಿಲ್ ಆದ ಮೇಲೆ ನೋಡಿ ತೋರಿಸ್ದೆ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಫ್ರೆಂಡ್ಗಳಿಗೆ ಎಲ್ಲರಿಗೂ ತೋರಿಸ್ದೆ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳುದ್ರು ನನಗೂ ತುಂಬ ಚೆನ್ನಾಗೇ ಅಂದರೆ ರೆಸ್ಪಾನ್ಸ್ ಸಿಕ್ತು ಚೆನ್ನಾಗಿ ಮಾಡಿದ್ದೀಯ ಚೆನ್ನಾಗಿ ಬಿಡ್ಸಿದ್ದೀಯ ಅಂತ ಹೇಳ್ಬಿಟ್ಟಿ